ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿರುವ ವಿದ್ಯುತ್ ಚಾಲಿತ ಉಪಕರಣಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ನಮ್ಮನೆಯಲ್ಲಿ ಫ್ರಿಜ್ ಇದೆ ಮತ್ತೆ ಗ್ಯಾಸ್ ಇದೆ ಓವನ್ ಇದೆ ಮಿಕ್ಸರ್ ಇದೆ ಗ್ರೈಂಡರ್ ಇದೆ ಇದೆಲ್ಲ ನಾವೊಂದು ಸುಮಾರು ಫ್ರಿಜ್ಜೆಲ್ಲ ಫ್ರಿಜ್ ಮತ್ತು ಗ್ಯಾಸ್ ಸಿಲಿಂಡರ್ ಅದೆಲ್ಲ ನಾವು ಸುಮಾರೊಂದು ಇಪ್ಪತ್ತು ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ ಓವನ್ ಇತ್ತೀಚೆಗೆ ತಂದದ್ದು ಮತ್ತು ಎ ಆ ಮಿಕ್ಸರು ಸಹ ತುಂಬ ವರ್ಷಗಳಿಂದ ನಮ್ಮ ಮನೆಯಲ್ಲಿದೆ ಆ ಮಿಕ್ಸರ್ ಇದರಿಂದ ನಮಗೆ ತುಂಬ ಉಪಯೋಗ ಆಗತ್ತೆ ಯಾಕಂದರೆ ಅದು ಒಂದೇ ಒಂದು ಒಂದು ಬಟನ್ ಪ್ರೆಸ್ ಮಾಡಿದರೆ ಸಾಕು ನಮಗೆ ಬೇಕಾಗಿರುವಂಥ ಪದಾರ್ಥ ಎಲ್ಲ ಹಾಕಿದ್ರೆ ಅದು ಒಂದು ಎರಡು ಸೆಕೆ ಎರಡನೇ ಎರಡು ಸೆಕೆಂಡ್ ಎರಡು ನಿಮಿಷದಲ್ಲಿ ಅದು ಬೇಗ ನಮಗೆ ರುಬ್ಬಿ ಕೊಡುತ್ತೆ ಇದರಿಂದ ನಾವು ಸ್ವಲ್ಪ ಬೇಗ ಅಡಿಗೆ ಮಾಡ್ಬೋದು ಬೇಗ ಅದನ್ನು ನಾವು ಟೈಮ್ಗೆ ಪ್ರಿಪೇರ್ ಮಾಡಿ ಕೊಡ್ಬೋದು ತಿನ್ಬೋದು ಈಗ ಸ್ಕೂಲಿಗೆ ಹೋಗಬೇಕಾಗತ್ತೆ ಕಾಲೇಜ್ಗೆ ಹೋಗಬೇಕಾಗತ್ತೆ ಆಗ ಮಿಕ್ಸಿಯಿಂದ ನಾವು ಬೇಗ ಅಡುಗೆ ಮಾಡಿ ಅದನ್ನು ನಾವು ಆ ಟೈಮ್ಗೆ ಅದನ್ನು ಬಾಕ್ಸ್ ಅವರಿಗೆ ಮಾಡಿ ಕೊಡ್ಬೋದು ಮತ್ತೆ ಅವರು ಟಿಫನ್ ಮಾಡಿ ಸಹ ಹೋಗ್ತಾರೆ ಆವಾಗ ಅಂದರೆ ಹಳೆಯ ಕಾಲದಲ್ಲಿ ಇದು ಅದು ರುಬ್ಬುವ ಕಲ್ಲಿತ್ತು ಆವಾಗ ಎಂತಂದರೆ ನಾವೆಲ್ಲ ಹಾಕಿ ಫುಲ್ ಅದನ್ನು ಅರೀಬೇಕಾಗಿತ್ತು ಎಷ್ಟೊಂದು ರುಬ್ತಾ ಇದ್ದರು ಒಂದು ಏನಿಲ್ಲಾಂದರೂ ಐದರಿಂದ ಹತ್ತು ನಿಮಿಷ ಆದರೂ ತಗೊತಾ ಇತ್ತು ಚಿಕ್ಕ ಚಿಕ್ಕ ಐಟಮ್ ಅಂದರೆ ನಾವು ಚಟ್ನಿ ಮಾಡಬೇಕಂದ್ರೆ ಏನಿಲ್ಲಾಂದರೂ ಒಂದು ಐದು ನಿಮಿಷ ಬೇಕಾಗಿತ್ತು ಮತ್ತೇನಾದರೂ ಕೋಳಿ ಸಾರು ಮಟನ್ ಆರ್ ನಾನ್ವೆಜ್ ಏನಾದರೂ ಮಾಡಬೇಕಂತಂದ್ರೆ ಇಪ್ಪತ್ತು ನಿಮಿಷ ಆದರೂ ತಗೊತಾ ಇತ್ತು ಯಾಕಂದರೆ ಅದರಲ್ಲಿ ನಾವು ಒಂದೊಂದು ಪದಾರ್ಥನೂ ನಾವು ರುಬ್ಬಬೇಕಾಗಿತ್ತು ಮೆಣಸಿನಕಾಯಿ ಹಾಕಿ ಸ್ವಲ್ಪ ಹೊತ್ತು ರುಬ್ಬ ಬೇಕಾಗಿತ್ತು ಈರುಳ್ಳಿ ಹಾಕಿದ ಮೇಲೆ ನಾವು ಸ್ವಲ್ಪ ರುಬ್ಬ ಬೇಕಾಗಿತ್ತು ಟೊಮಾಟೋ ಹಾಕಿದ್ಮೇಲೇನೂ ಸ್ವಲ್ಪ ರುಬ್ಬ ಬೇಕಾಗಿತ್ತು ಎಲ್ಲದಕ್ಕೂ ಟೈಮ್ ತಗೊತಾ ಇತ್ತು ಮತ್ತೆ ಇದು ಮಾಡೋದ್ರಿಂದನು ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇತ್ತು ಎಲ್ಲ ಅದನ್ನೇ ಮಾಡ್ತಾ ಮಾಡ್ತಾ ಮಾಡ್ತಾ ನಾವು ಬೆಳಗ್ಗೆ ಮಾಡಬೇಕಂತ ಇರೋದನ್ನು ಅದು ಮಾಡ್ಲಿಕ್ಕೆ ಮಾಡೋಷ್ಟರಲ್ಲಿ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆ ಥರ ಆಗ್ತಾ ಇತ್ತು ಬಟ್ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂತಂದರೆ ಇವಾಗ ನಾವದೆಲ್ಲ ಪದಾರ್ಥಗಳನ್ನ ಒಟ್ಟಿಗೆ ಹಾಕಿ ನಾವದನ್ನು ಮಿಕ್ಸರ್ ಒಂದು ಬಟನ್ ಪ್ರೆಸ್ ಮಾಡಿದರೆ ಅದೇನಿಲ್ಲ ಅಂದರೂ ನಮಗೆ ಎರಡು ನಿಮಿಷಗಳ ಕಾಲದಲ್ಲದು ನಮಗೆ ಪೂರ್ತಿಯಾಗಿ ರಿಬ್ ರುಬ್ಬಿ ಕೊಡುತ್ತೆ ಅಂದರೆ ಇದರಲ್ಲಿ ನಮಗೆ ಉಪಯೋಗನೂ ಇದೆ ಮತ್ತು ಡಿಸ್ಅಡ್ವಾಂಟೇಜಸ್ಸೂ ಇದೆ ಆವಾಗ ಏನಂತಂದರೆ ನಾವದನ್ನು ರುಬ್ಬೋದ್ರಿಂದ ನಮಗೆ ಒಂಥರ ವ್ಯಾಯಾಮ ಆಗ್ತಾ ಇತ್ತು ನಾವು ಫ್ಯಾಮಿಲಿ ಜೊತೆ ಸಮಯ ಕಳೆಯೋ ಥರಾನು ಇರ್ತಾ ಇತ್ತು ನಾವು ಕೂತ್ಕೊಂಡು ಮಾತಾಡ್ಬೌದಾಗಿತ್ತು ನಾವೊಬ್ಬರು ಮಾಡಬೇಕಾದ್ರೆ ಇನ್ನೊಬ್ಬರು ಬಂದು ನಮಗೆ ಸಹಾಯ ಮಾಡ್ತಾ ಇದ್ದರು ನಮಗಾಗ ಒಂಥರ ಸಂಬಂಧ ಸಂಬಂಧಗಳ ಬೆಲೆ ಗೊತ್ತಾಗ್ತಾ ಇತ್ತು ನಮ್ಮ ನಮ್ಗೆ ಕಷ್ಟ ಅಂತ ಅನ್ಸ್ದಾಗ ಬಂದು ಅವ್ರು ಹೆಲ್ಪ್ ಮಾಡುವಾಗ ನಮಗೆಲ್ಲ ಅದೊಂಥರ ಖುಷಿ ಕೊಡ್ತಾ ಇತ್ತು ಆದರೆ ಈಗ ಮಿಕ್ಸಿಯಂತೆ ಮಿಕ್ಸಿ ಮಾಡು ಮಿಕ್ಸಿಯ ಮಿಕ್ಸಿಯಲ್ಲಿ ಹಾಕ್ತಾರೆ ಎಲ್ಲ ಒಂದೇ ಒಂದು ಸ್ವಿಚ್ ಹಾಕ್ತಾರೆ ರುಬ್ಬಿ ಬಿಡುತ್ತೆ ಅಂದರೆ ಅದು ಯಾರಿಗೂ ಗೊತ್ತಾಗಲ್ಲ ಎಲ್ಲ ಮಿಕ್ಸಿನೇ ಮಾಡತ್ತೆ ಅಂತ ಅನ್ಕೊತಾರೆ ಅಡುಗೆ ಬೇರೆಯವ್ರು ಮಾಡುದ್ರೂ ಏನು ಮಾಡಿತು ಮಿಕ್ಸಿನೆ ಎಲ್ಲ ರುಬ್ಬಿತು ನೀವದು ಬರಿ ಒಗ್ಗರಣೆ ಹಾಕಿದ್ರಿ ಅಂತಾನು ಹೇಳ್ತಾರೆ ಆದರೆ ಆಗಿನ ಕಾಲದಲ್ಲಾದ್ರೆ ಅದು ಪ್ರತಿ ಒಂದು ಹಾಕಿ ಹಾಕಿ ಅದು ರುಬ್ಬಿ ಮಾಡೋದ್ರಿಂದ ಅದಕ್ಕೊಂದು ಟೇಸ್ಟೇ ಅದಕ್ಕೆ ಬೇರೆ ಥರ ಇರ್ತಾ ಇತ್ತು ಬಟ್ ಈಗೆಲ್ಲ ಆಟೋಮ್ಯಾಟೆಡ್ ಆಗಿದ್ದರಿಂದ ಮತ್ತದು ಕರೆಂಟಿಂದ ಯೂಸ್ ಮಾಡೋದ್ರಿಂದ ಅದು ಅಷ್ಟು ಟೇಸ್ಟ್ ಬರಲ್ಲ ಹಳೆಯ ಕಾಲದಲ್ಲಿ ಮಾಡುವಂಥ ಟೇಸ್ಟೇ ಬೇರೆ ಥರ ಇದೆ ಹೇಗಂದರೆ ನಮ್ಮಜ್ಜಿ ಅವರೆಲ್ಲ ಅಡುಗೆ ಮಾಡಿದ್ರೆ ಅದು ತುಂಬ ಟೇಸ್ಟ್ ಇರತ್ತೆ ಬೇರೆ ಥರಾನೇ ಇರತ್ತೆ ಬಟ್ ಇಲ್ಲಿ ನಮ್ಮನೇಲಿ ನಾವು ಮಾಡೋದು ಅದು ಸ್ವಲ್ಪ ಬೇರೆ ಥರಾನೇ ಟೇಸ್ಟ್ ಕೊಡತ್ತೆ ಆ ಥರ ಅಂದರೆ ಹಳೆಯ ಕಾಲದ ಥರ ಟೇಸ್ಟ್ ಕೊಡಲ್ಲ ನಮ್ಮಜ್ಜಿ ಮಾಡೋ ಥರ ಇರೋದಿಲ್ಲ ಮತ್ತೇನಂದರೆ ಇದು ಇದರ ಡಿಸ್ಅಡ್ವಾಂಡೇಜ್ ಏನಂದರೆ ಇದು ಕರೆಂಟ್ ಇಲ್ಲಾಂದರೂ ಕೂಡ ನಾವು ಮಿಕ್ಸರ್ ಯೂಸ್ ಮಾಡೋದಕ್ಕಾಗಲ್ಲ ಆವಾಗ ಕಲ್ಲು ಇರೋದಿಲ್ಲ ನಮ್ಗೆ ಮನೇಲಿ ರುಬ್ಬೋದಕ್ಕೆ ಅಲ್ಲಿ ಟೈಮ್ ವೇಸ್ಟ್ ಆಗತ್ತೆ ಈಗ ಒಂದೊಂದ್ಸರಿ ಭಾರೀ ಮಳೆ ಬರ್ತಾ ಇರತ್ತೆ ಒಂದು ಜೋರಾಗಿ ಮಳೆ ಬರತ್ತೆ ಆಗ ನಾವಿದೇನು ಮಾಡೋದಕ್ಕೆ ಆಗಲ್ಲ ಮನೇಲಿ ಕರೆಂಟ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು ಇಲ್ಲ ಬೆಸ್ಕಾಮ್ ಅವ್ರಿಗೆ ಕಾಲ್ ಮಾಡಿ ಕಾಲ್ ಮಾಡಿ ಕೇಳಬೇಕು ಯಾಕೆ ಕರೆಂಟ್ ಬಂದಿಲ್ಲ ಯಾವಾಗ ಬರತ್ತೆ ನಾವು ಊಟ ಮಾಡಿಲ್ಲ ಅಂತೆಲ್ಲ ನಾವು ಕೇಳಬೇಕಾಗತ್ತೆ ಕರೆಂಟ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ಕರೆಂಟ್ ಇಲ್ಲಾಂದರೆ ನಮ್ಗೆ ರುಬ್ಬೋ ಕಲ್ಲೇ ಬೆಸ್ಟ್ ಅಂತ ಅನಿಸುತ್ತೆ ಅದಾದರೂ ಇರಬೇಕು ಅಂತ ಅನಿಸತ್ತೆ ಬಟ್ ಈಗಿನ ಮನೆಗಳಲ್ಲಿ ನಾವು ರುಬ್ಬೋ ಕಲ್ಲನ್ನ ಇಟ್ಕೊಳ್ಳೋದಿಲ್ಲ ಮಿಕ್ಸಿ ಇದೆ ಸಾಕು ಅಂತ ಯೂಸ್ ಮಾಡ್ಕೊಂಬಿಡ್ತೀವಿ ಅದೇ ರುಬ್ಬೊ ಕಲ್ಲಿದ್ದರೆ ನಾವದರಲ್ಲೇ ರೂಬ್ಕೊಬೋದು ಆವಾಗ ನಮ್ಗನ್ಸತ್ತೆ ನಮ್ಮನೇಲಿ ರುಬ್ಬೋ ಕಲ್ಲಿರಬೇಕಾಗಿತ್ತು ಯೂಸ್ ಆಗ್ತಾ ಇತ್ತು ಅಂತ ಬಟ್ ಅದೇ ಮಿಕ್ಸಿ ಚೆನ್ನಾಗಿ ಓಡುವಾಗ ನಾವು ರುಬ್ಬೋ ಕಲ್ಲನ್ನ ನಾವು ನೆನಪು ಸಹ ಮಾಡ್ಕೊಳ್ಳೋದಿಲ್ಲ ಮತ್ತು ಫ್ರಿಜ್ ಅಂತ ಬಂದರೆ ಹಳೆಯ ಕಾಲ್ದಲ್ಲಿ ಯಾರು ಫ್ರಿಜ್ಜೆ ಯೂಸ್ ಮಾಡ್ತಾ ಇರಲ್ಲ ಅಂತ ಅನಿಸತ್ತೆ ಅದೇನಿದ್ದರೂ ಇವಾಗ ಲೇಟೆಸ್ಟ್ ಆಗಿ ತಂತ್ರಜ್ಞಾನ ಮುಂದುವರಿದ್ರಿಂದ ಫ್ರಿಜ್ ಬಂದಿದೆ ಆದರೆ ಇದಿರೋದ್ರಿಂದ ತುಂಬಾ ಉಪಯೋಗ ಆಗತ್ತೆ ನಾವೆಲ್ಲ ಪದಾರ್ಥಗಳನ್ನು ಒಂದು ಸ್ಟೋರ್ ಮಾಡ್ಬಿಟ್ಟು ಫ್ರೆಶ್ಶಾಗಿ ಮತ್ತೆ ಟೂ ತ್ರಿ ಡೇಸ್ ಆದರೂ ಫ್ರೆಶ್ಶಾಗಿ ಅನಿಸತ್ತೆ ಅದು ಬೇಗ ಕೊಳ್ತೋಗೋದಿಲ್ಲ ಅಕಸ್ಮಾತ್ ನಮ್ಮನೇಲಿ ಏನಾದರೂ ಫ್ರಿಜ್ಜಿಲ್ಲಂದ್ರೆ ನಾವು ತಂದಿಟ್ಟಿರ್ತೀವಿ ಹಣ್ಣಾಗಿರ್ಬೋದು ತರ್ಕಾರಿಯಾಗಿರ್ಬೋದು ನಮ್ಮನೇಲಿ ದೋಸೆ ಮಾಡಿದ್ದರೆ ಆ ಹಿಟ್ಟಿರುತ್ತಲ್ಲ ಅದು ಏನಿದ್ದರೂ ನಾವು ಆ ಯೂಸ್ ಮಾಡಿ ಬಿಸಾಕ್ಬೇಕಾಗತ್ತೆ ಅದೇ ಫ್ರಿಜ್ಜಿದ್ದರೆ ನಾವದನ್ನು ಸ್ಟೋರೇಜ್ ಮಾಡಿ ಆರಾಮಾಗಿ ಟೂ ತ್ರೀ ಡೇಸ್ ಬೇಕಾದರೂ ನಾವು ಯೂಸ್ ಮಾಡ್ಕಂಬೋದು ಮತ್ತೆ ಮತ್ತೆ ಅಂಗ್ಡಿಗೋಗಿ ತರುವಂಥದ್ದು ಆ ಥರಾನು ಇರೋದಿಲ್ಲ ಮತ್ತು ಗ್ಯಾಸ್ ಸಿಲಿಂಡರ್ ನಾವು ಆಲ್ಮೋಸ್ಟ್ ತುಂಬಾ ವರ್ಷಗಳಿಂದ ನಾವು ಯೂಸ್ ಮಾಡ್ತಾ ಇರ್ತೀವಿ ಅದಿರೋದ್ರಿಂದ ನಮಗೆ ತುಂಬಾ ಉಪಯೋಗ ಆಗತ್ತೆ ಆರಾಮಾಗಿ ಗ್ಯಾಸಲ್ಲಿ ಎರಡು ಸ್ಟವ್ ಇರತ್ತೆ ಆ ಸ್ಟವ್ವಲ್ಲಿ ನಾವು ಈ ಕಡೆ ಒಂದ್ಸಾರಿ ಆ ಕಡೆ ಒಂದ್ಸಾರಿ ಮಾಡ್ಬೋದು ಆದರೆ ಹಳೆಯ ಕಾಲದಲ್ಲಿ ಒಲೆ ಇತ್ತು ಒಲೆ ಇರ್ತಿತ್ತು ನಾವದರಲ್ಲಿ ಊದಬೇಕಾಗಿತ್ತು ಅದ್ರಲ್ಲಿ ಮಾಡಬೇಕಾಗಿತ್ತು ಬಟ್ ಏನೇ ಅಂದರೂ ನಾವು ಸೌದೆ ತರಬೇಕಾಗಿತ್ತು ಸೌದೆಯಿಂದ ಸೌದೆ ಹಚ್ಚಿ ಒಲೆ ಅಂಟ್ಸಿ ಅದು ಬೆಂಕಿ ಹತ್ಕೊಬೇಕಾಗಿತ್ತು ಹತ್ಕೊಂಡು ಅದಾದ ನಂತರ ಅದಕ್ಕೆ ಹಿಡಿ ಥರ ಮಾಡಿ ಮಾಡಬೇಕಾಗಿತ್ತು ಮತ್ತು ಅದರ ಸೈಝ್ ನೋಡ್ಕೊಬೇಕಾಗಿತ್ತು ಬಿಕಾಸ್ ಒಂದೊಂದ್ಸರಿ ನಾವು ಬೆಂಕಿ ಹಚ್ಚಿದಾಗ ಅದು ಹೊರ್ಗಡೆ ಎಲ್ಲ ಉರಿಯುತ್ತೆ ನಾವು ಅದನ್ನು ಬ್ಯಾಲೆನ್ಸ್ ಮಾಡಿ ತಪ್ಪಲೆ ಇಟ್ಟು ಅದೆಲ್ಲ ಮಾಡಬೇಕಾಗಿತ್ತು ಬಟ್ ಅದು ಮಾಡುವಾಗ ಒಂಥರ ಖುಷಿ ಅನಿಸತ್ತೆ ಬಟ್ ಅವ್ರಿಗೆ ಅದು ಮಾಡುವಾಗ ಅವ್ರು ನಮ್ಮ ಅಜ್ಜಿಯವರಿಗೆ ಅವರಿಗೆಲ್ಲ ಅನಿಸಿರತ್ತೆ ಅದೆಷ್ಟು ಎಷ್ಟು ಕಷ್ಟ ಆಗಿರತ್ತೆ ಅಂತ ಬಟ್ ಅವರು ಅದು ಮಾಡಿದ್ರು ಕೂಡ ಅವರು ಸರಿಯಾದ ಟೈಮ್ಗೆ ಏನೇನು ಮಾಡಬೇಕೋ ತುಂಬ ಥರ ಅಡ್ಗೇನು ಅವ್ರು ಮಾಡ್ಕೊಡ್ತಾ ಇದ್ದರು ಆದರೆ ಇವಾಗ ಗ್ಯಾಸ್ ಬಂದಿರೋದ್ರರಿಂದ ಇದು ಕೂಡ ತುಂಬಾ ಉಪಯೋಗಾನೆ ಉಪಯೋಗ ಅಂತಾನೇ ಹೇಳ್ಬೋದು ನಾವು ಸೌದೆ ತರುವಷ್ಟಿರುವುದಿಲ್ಲ ಅದನ್ನು ಊದಿ ಅದಕ್ಕೆಲ್ಲ ಅಡ್ಜೆಸ್ಟ್ ಮಾಡಿ ಆ ಥರ ಏನಿಲ್ಲ ಆರಾಮಾಗಿ ನಾವು ತರ್ತೀವಿ ಒಂದು ಬೆಂಕಿ ಕಡ್ಡಿ ಹಚ್ತೀವಿ ಅದು ಸಿಲಿಂಡರ್ ಕನೆಕ್ಟ್ ಮಾಡಿರ್ತೀವಲ್ವ ಅದನ್ನು ಮಾಡಿಕೊಂಡು ಅರಾಮಾಗಿ ಮಾಡ್ಬೋದು ಇದರಿಂದ ಊಟನು ಕೂಡ ನಾವು ಬೇಗ ಮಾಡ್ಬೋದು ಟೈಮಷ್ಟು ವೇಸ್ಟ್ ಆಗೋದಿಲ್ಲ ಮತ್ತೆ ಓವನ್ನಿಗೆ ಬಂದರೆ ಇದು ಓವನ್ ಕೂಡ ತುಂಬಾ ಯೂಸು ತುಂಬ ಯೂಸ್ಫುಲ್ ಆಗತ್ತೆ ಅಲ್ಲಿ ನಮ್ಮ ಹಳೆಯ ಕಾಲದಲ್ಲಿಯೂ ನಮ್ಮ ಅಜ್ಜಿಯವ್ರು ಇರುವಾಗ ಓವನ್ ಇದ್ದಿಲ್ಲ ಅಂತ ಅನಿಸತ್ತೆ ಓವನ್ ಇದ್ದಿದ್ದರೆ ಬಹುಶಃ ಅವ್ರಿಗಷ್ಟು ಒಲೆಯಲ್ಲಿ ಮಾಡೋಕ್ಕಷ್ಟು ಕಷ್ಟ ಆಗ್ತಾ ಇದ್ದಿಲ್ಲ ಅಂತ ಅನಿಸತ್ತೆ ಆದರೆ ಈಗ ಓವನ್ ಬಂದಿರೋದ್ರಿಂದ ನಾವೇನೇ ಪದಾರ್ಥ ಮಾಡಿದ್ರೆ ಈಗ ಮಾರ್ನಿಂಗ್ ಮಾಡಿರ್ತೀವಿ ಅನ್ನ ಸಾಂಬಾರೊ ಏನೋ ಒಂದು ಮಾಡಿರ್ತೀವಿ ಅದು ರಾತ್ರಿ ಆಗೋಷ್ಟ್ರಲ್ಲಿ ತಣ್ಣಗಾಗಿರುತ್ತೆ ಅಕಸ್ಮಾತ್ ಇವಾಗ ನಮ್ಮ ಮನೇಲೇನಾದ್ರೂ ಗ್ಯಾಸ್ ಖಾಲಿಯಾಗಿರುತ್ತೆ ಬಿಸಿ ಮಾಡೋದಕ್ಕಾಗಲ್ಲ ಆ ಥರ ಇದ್ದಾಗ ನಾವದನ್ನು ಓವನಲ್ಲಿ ಸ್ಟೋರ್ ಮಾಡಿ ಬಿಸಿ ಮಾಡಿಬಿಟ್ಟು ಆರಾಮಾಗಿ ತಿನ್ಬೋದು ಓವನ್ನಿಂದ ಈ ಥರ ನಮಗೆ ತುಂಬ ಉಪಯೋಗ ಇದೆ ಇಲ್ಲ ಇದ್ದರೆ ಈ ನಮ್ಮ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ ಉಪಕರಣಗಳಿಂದ ನಮಗೆ ತುಂಬ ಯೂಸ್ ಆಗತ್ತೆ ಮಿಕ್ಸಿ ಇರ್ಬೋದು ಫ್ರಿಜ್ ಇರ್ಬೋದು ಮತ್ತಿನ್ನು ಇತ್ಯಾದಿ ವಾಷಿಂಗ್ ಮೆಷಿನ್ ಗ್ಯಾಸ್ ಸಿಲಿಂಡರ್ ಏನೇನೋ ಬರತ್ತಲ್ವ ಅದರಿಂದ ನಮಗೆ ತುಂಬಾ ಉಪಯೋಗ ಇದೆ ಬಟ್ ಅಡುಗೆ ಮನೆ ಅಂತ ಬಂದರೆ ಮಿಕ್ಸರ್ ಗ್ರೈಂಡರ್ ಗ್ಯಾಸ್ ಸಿಲಿಂಡರ್ ಫ್ರಿಜ್ ಓವನ್ ಇದೆಲ್ಲ ತುಂಬಾ ಉಪಯೋಗ